ಹೌದು ಮನುಷ್ಯನಿಗೆ ತನ್ನ ಮೂಲ ನೆಲೆ ಬಗ್ಗೆ ತುಂಬ ಒಂದು ಒಲವಿರುತ್ತೆ ಯಾಕೇಂತಂದ್ರೆ ತಾನು ಹುಟ್ಟಿ ಬೆಳೆದ ತಾನು ಕೆಲಸದ ನಿಮಿತ್ತ ಬೇರೆ ಎಲ್ಲೋ ಒಂದು ಪ್ರದೇಶದಲ್ಲಿ ವಾಸವಾಗಿದ್ದರೂ ಸಹ ತಾನು ಹುಟ್ಟಿ ಬೆಳೆದಿರತಕ್ಕಂಥ ಮೂಲ ಒಂದು ಪ್ಲೇಸ್ ಬಗ್ಗೆ ಮೂಲ ಸ್ಥಳದ ಬಗ್ಗೆ ತನಗೆ ಸುಮಾರಷ್ಟು ನೆನಪುಗಳಿರ್ತಕ್ಕಂತನು ಕಾಣ್ತೀವಿ ಯಾಕಂದರೆ ತನ್ನ ಬಾಲ್ಯದ ದಿನಗಳು ಆಗಿರ್ಬೋದು ವಿದ್ಯಾಭ್ಯಾಸದ ಒಂದು ಸ್ಕೂಲ್ ಆಗಿರ್ಬೋದು ಅಪ್ಪ ಅಮ್ಮ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿ ಒಂದು ಜಾಯಿಂಟ್ ಫ್ಯಾಮಿಲಿ ಇರತಕ್ಕಂಥದ್ದು ಮತ್ತೆ ಅವರ ಒಂದು ನೊ ಅವರೊಂದಿಗೆ ನಮ್ಮದು ಒಡನಾಟ ಆಗಿರ್ಬೋದು ಅವರೊಂದಿಗೆ ಇರತಕ್ಕಂಥ ಸಂಬಂಧಗಳಾಗಿರ್ಬೋದು ಅವ್ರೊಂದಿಗಿರ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳ ನೆನಪುಗಳಾಗಿರ್ಬೋದು ಇವೆಲ್ಲ ಸದಾ ಅವರಿಗೆ ನೆನಪಿರ್ತಕ್ಕಂಥದ್ದನ್ನು ಕಾಣ್ತೀವಿ ಮತ್ತೆ ಇಂದಿಗೂ ಸಹ ಆ ನೆನಪುಗಳು ತಮ್ಮ ಜೀವನದಲ್ಲಿ ಸಾಯೊವರ್ಗೂ ಅದು ಮುಂದುವರಿತಾ ಹೋಗುತ್ತದೆ ಮತ್ತೆ ಆ ನೆನಪುಗಳು ಅವರನ್ನ ಮತ್ತೆ ಮತ್ತೆ ಮರುಕಳಿಸ್ತಾ ಇರತ್ತೆ ಅದಕ್ಕೋಸ್ಕರಾನೆ ಅವರು ವೀಕ್ಲಿ ಒನ್ಸಾಗಿರ್ಬೋದು ಅಥವಾ ಮಂಥ್ಲಿ ಒನ್ಸಾಗಿರ್ಬೋದು ಬರ್ತಾ ಇರ್ತಾರೆ ತಮ್ಮ ಮೂಲ ನೆಲೆಯನ್ನು ಹುಡ್ಕೊಂಡು ಬರ್ತಾ ಇರ್ತಾರೆ ಮತ್ತೆ ಮೂಲ ನೆಲೆ ಬಗ್ಗೆ ಎಲ್ಲ ಒಂದು ವ್ಯಕ್ತಿಗಳಲ್ಲಿ ಹೇ ಒಂದು ಅತಿಯಾಗಿರತಕ್ಕಂಥ ಶ್ರದ್ಧೆ ಅತಿಯಾಗಿರತಕ್ಕಂಥ ಬಮ್ ಪ್ರೀತಿ ವಿಶ್ವಾಸ ಇವುಗಳನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು